ಮೊದಲೆಲ್ಲ ಹಳ್ಳಿನಲ್ಲಿ ಬಾವಿ ಇರ್ತಿದ್ದವು ನಮ್ಮ ಊರು ಒಳಿಗೆ ಒಂದು ದೊಡ್ಡ ಬಾವಿ ಇತ್ತು ಮನೆಯಿಂದ ಹೆಚ್ಚು ಕಮ್ಮಿ ಒಂದು ಹತ್ತು ನಿಮ್ಷದ ದಾರಿ ಬಾವಿ ಒಳಗೆ ಎರಡು ನಮೂನಿ ಒಂದು ಗಡೇದ ಬಾವಿ ಅಂತಂದು ಅಂದ್ರೆ ಬಾವಿಗೆ ಸುತ್ಲು ಕಟ್ಟೆ ಇರ್ತದೆ ಒಂದು ರೋಲಿಂಗ್ ಮಾಡ್ತಕ್ಕಂತ ಒಂದು ಇದು ಇರ್ತದೆ ಹಗ್ಗ ಕೊಡ ಗಿಡ ಬಿಟ್ಟು ನೀರು ತೊಗಂರ್ಬೇಕಿತ್ತು ನೀರು ತಗೊಂಡು ನೀರು ಸೇದಿ ಸೇದಬೇಕಿತ್ತು ಅದಕ್ಕೆ ಹಾಕಿ ಹಗ್ಗ ಹಾಕಿ ನೀರು ಬಿಟ್ಟು ಕೆಳಗೆ ಬಿಟ್ಟು ಸೇದಿ ಮೇಲೆತ್ತಿ ತಗೊಂಡು ಹೊತ್ತುಕೊಂಬಂದು ಮನೆಗೆ ತಂದು ಹಾಕೋಬೇಕಿತ್ತು ಅದೊಂದು ಬಿಟ್ಟರೆ ಇನ್ನೊಂದು ಕಲ್ಲು ಬಾವಿ ಅಂತ ಇತ್ತು ಅದು ಮೆಟ್ಟಿಲುಗಳು ಇರತಕ್ಕಂತ ಬಾವಿ ಮೆಟ್ಲಲ್ಲಿ ಇಳ್ಕೊಂಡು ನೀರು ತುಂಬಿಕೊಂಡು ಹತ್ತಿ ಮೇಲೆ ಬಂದು ಮನೆಗೆ ನೀರು ತಂದು ಹಾಕೋಬೇಕಿತ್ತು ಇದು ಒಂದು ಕಾಲ ಆವಾಗ ಮಳೆಗಾಲದಲ್ಲಿ ಮಳೆ ಬಂದು ಹೊತ್ನಾಗೆ ಬಾವಿ ಫುಲ್ ಆಗಿರತಿತ್ತು ಮೇಲೆ ಇರ್ತಿತ್ತು ನೀರು ಹೋಗಿ ತರೋದು ಈಝಿ ಇರುತ್ತಿತ್ತು ಆದ್ರೆ ಕಾಲು ಜಾರೊ ಭಯ ಇರುತ್ತಿತ್ತು ಬ್ಯಾಸ್ಗೆ ಒಳಗೆ ಹಂಗೆ ದಿನ ಹೋದಾಗೆಲ್ಲ ಈಗ ಮಾರ್ಚ್ ಎಪ್ರಿಲ್ ಸುಮಾರು ಬರೋ ಹೊತ್ತಿಗೆ ಪೂರ್ತಿ ನೀರು ತಳಕ್ಕೆ ಹೋಗಿಬಿಟ್ಟಿರ್ತಿತ್ತು ಆವಾಗ ಏನು ಒಂದು ಇಪ್ಪತ್ತು ಮೆಟ್ಲು ತನ್ಕ ಇಳಿದು ನೀರು ತರತಕ್ಕಂತ ಪರಿಸ್ಥಿತಿ ಅವತ್ತಿನ ಕಾಲಕ್ಕೆ ಇರುತ್ತಿತ್ತು ಆಮೇಲೆ ಎರಡು ಎರಡು ಕೊಡ ಕಬ್ಣದ ಎರಡೆರಡು ಕೊಡ ಹೊತ್ತು ಅದಕ್ಕೆ ಒಂದು ಮಲುವಂತ ಹಗ್ಗದ ಮಲು ಹಾಕಿ ಅದನ್ನು ಇಟ್ಟುಕೊಂಡು ಮನೆಗೆ ಹೊತ್ತು ಹಾಕ್ತಿದ್ವಿ ಇದಾದ್ಮೇಲೆ ಕೊಳವೆ ಬಾವಿ ಕೊಳವೆ ಬಾವಿ ಬಂತು ಬೋರ್ವೆಲ್ ಅಂತ ಬಂತಲ್ಲ ಅದು ಬೋರ್ವೆಲ್ ಬಂದಮೇಲೆ ಬೋರೂ ನಮ್ಮ ಊರಿಗೆ ಒಂದು ಬೋರಿನ ಗಾಡಿ ಬಂದು ಬೋರ್ ಹಾಕಿ ಮೋಟ್ರ್ ಇಳಿಸಿ ಅದಕ್ಕೆ ಕರೆಂಟ್ ಲೈನ್ ವಿದ್ಯುತ್ ಲೈನ್ ಕೊಟ್ಟು ಮೋಟ್ರ್ ಚಾಲು ಮಾಡಿದರು ಆವಾಗ ಅದು ನೀರು ಬೀಳಕತ್ತು ಆವಾಗ ಮತ್ತೆ ಒಂದೂ ನಮ್ಮ ಊರ್ದ ಬುಡ್ದಾಗೆ ಒಂದು ದೊಡ್ಡ ಟ್ಯಾಂಕ್ ಮಾಡಿದರು ಒಂದು ಕಬ್ಬಿಣದ ಚಿಲುಮೆ ಒಂದು ಫೀಟೂ ಪೈಪು ಅಲ್ಲಿ ತನಕನು ಒಯ್ದರು ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರ ಲೆಂತು ಏನು ಅಷ್ಟು ದೂರ ಒಯ್ದು ಅಷ್ಟು ಹೈಟ್ ಮೇಲೆ ಒಂದು ದೊಡ್ಡ ಟ್ಯಾಂಕು ದೊಡ್ಡ ಟ್ಯಾಂಕ್ ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ಲೀಟ್ರೂ ಒಂದು ಲಕ್ಷ ಲೀಟ್ರ್ ನೀರು ಹಿಡಿಯೋಷ್ಟು ಟ್ಯಾಂಕ್ ಅದು ಆ ಟ್ಯಾಂಕಿಗೆ ಒಂದು ಲೈನ ಜೋಡಿಸಿ ಆದ್ಮೇಲೆ ಆ ಟ್ಯಾಂಕ್ನಿಂದ ಒಂದು ಲೈನ್ ಹೊರ್ಳಿ ಊರಿಗೆ ತೊಗಂಬಂದು ಅದನ್ನು ಎಳಕೋಂತ ಊರಿನ ಎಲ್ಲ ಲೈನ್ ಒಳಗೆ ಮೇನ್ ಲೈನ್ ಒಂದು ಒಯ್ದು ಮತ್ತೊಂದು ಏರ್ಯ ಏರ್ಯ ಒಯ್ದು ಸಬ್ ಲೈನ್ ಒಯ್ದು ಏನು ಪ್ರತಿ ಮನೆ ಮುಂದೆ ಒಂದೊಂದು ಅರ್ಧ ಇಂಚಿಂದು ಪೈಪ್ ಲೈನ್ ಹಾಕಿ ನಳ ಎಬ್ಬಿಸಿ ಕೊಟ್ಟರು ಅದು ಕೊಟ್ಟಮೇಲೆ ಊರಿನೋರ್ಗೆ ಮನೆ ಮುಂದೆ ನೀರು ಸಿಗೋಂತ ಒಂದು ಅಚ್ಚರಿಯ ಸಂಗತಿ ಆಯ್ತು ಹಾಗು ಕೊಳವೆ ಬಾವಿ ಇರ್ತತೆ ಅದು ನೀರು ಚೆನ್ನಾಗಿ ಬಿದ್ದಿತ್ತು ಹಿಂಗಾಗಿ ನಮ್ದು ಒಂದು ಲಕ್ಷ ನೀರು ಟ್ಯಾಂಕ್ ತುಂಬೇಕಾರೆ ಒಂದು ದಿವ್ಸಕ್ ಹಾಕಿದ್ದಿಲ್ ಅದು ಎರಡು ಮೂರು ದಿವ್ಸಕ್ಕಾ ತುಂಬಿ ತುಂಬ್ತಿತ್ತು ಹೀಗಾಗಿ ಮೊದಲು ಒಂದು ವಾರಾರು ಟ್ಯಾಂಕ್ ಫುಲ್ ಮಾಡಿ ಕೈ ಬಿಟ್ಟರು ಆ ಟೈಪ್ ಮಾಡೋದ್ರಿಂದ ಕಂಟಿನ್ಯೂ ವಾಟರ್ ಫ್ಲೋಟಿಂಗ್ ಆಗಿ ಅದು ಫುಲ್ ಆದಮೇಲೆ ಅದನ್ನ ಬಳ್ಕೆ ಮಾಡ್ತಕ್ಕಂತದ್ದು ಅದನ್ನು ಒಂದು ಸರಿ ನಾವು ಬಳ್ಕೆ ಮಾಡದು ಶುರು ಮಾಡಿದ್ವಿ ಅಂತಂದ್ರೆ ಅದು ಟ್ಯಾಂಕ್ ಖಾಲಿಯಾಗಕ್ಕೆ ಹತ್ತು ದಿವ್ಸ ಹಿಡಿತಿತ್ತು ಆ ಹತ್ತು ದಿವಸ್ದಾಗ ಈ ರಿಫಿಲ್ಲಿಂಗ್ ವರ್ಕು ಕಂಟಿನ್ಯೂ ರನ್ನಿಂಗ್ ಆಗಿತ್ತು ಕೊಳವೆ ಬಾವಿ ಏನು ಹಳ್ಯಾಗ ಬಂದ್ವಲ್ಲ ದು ಭಾಳಾ ಒಳ್ಳೆಯ ಅನುಕೂಲ ಆಯ್ತು ಇದೇ ಕೊಳವೆ ಬಾವಿಗಳು ಮತ್ತೆ ನಮ್ಮ ಹೊಲ್ದೊಳಗೆ ಹಾಕ್ಕೊಂಡು ಪೈಪ್ ಲೈನ್ ಮಾಡಿಕೊಂಡು ಡ್ರಿಪ್ ಲೈನ್ ಎಳಕೊಂಡು ನೀರಾವರಿ ಮಾಡ್ತಕ್ಕಂತ ಸ್ಥಿತಿಗೆ ನಾವು ಬಂದೀವಿ ಈ ಈ ಈ ಥರ ಆದಮೇಲೆ ನೀರಾವರಿ ಬೆಳೆಗಳನ್ನ ಸಾಕಷ್ಟು ಬೆಳೆಯಕತ್ತಿದ್ವಿ ಇಲ್ಲಾಂದ್ರೆ ಬರೀ ಮಳ್ಗಾಲ್ದ ಒಂದು ಪೀಕಿನ ಮೇಲೆ ಮನ್ಷ್ಯನ ಜೀವ್ನ ನಿಂತಿತ್ತು ಇದೆ ರೀತಿ ಹೋದ ಹೊತ್ನಾಗೆ ಈ ಟೈಪ್ ಮಾಡಿಕೊಂಡು ಸಾಕಷ್ಟು ಗ ಹೊಲದಾಗೆಲ್ಲ ನೀರಾವರಿ ಮಾಡಿಕೊಂಡು ಬೆಳಿತಕ್ಕಂತದ್ದನ್ನು ಮನುಷ್ಯ ನಾವು ರೂಡಿಸ್ಕೊಂಡ ಮೇಲೆ ತೆಂಗಿನ ತೋಟಗಳು ದ್ರಾಕ್ಷಿ ತೋಟಗಳು ಇನ್ನೊಂದು ಮುಂದೊಂದು ಬೆಳೆಯಾಕತ್ತೀವಿ ಅದಕ್ಕಿಂತ ಮುಂಚೆ ತೊಗರಿ ಜೋಳ ಸಜ್ಜಿಗೆ ಎಲ್ಲ ಮಳೆ ಆಶ್ರಿತ ಪೀಕ್ ಹಾಕೊಂತ ಇರ್ತಿದ್ವಿ ಇದು ಆದ್ಮೇಲೆ ಇದು ಬಂದ್ಮೇಲೆ ಒಳ್ಳೊಳ್ಳೆ ನೀರಾವರಿ ಪೀಕ್ಗಳ್ನ ಬೆಳ್ಕೊಂತ ಬಂದ್ವಿ ಮುಂದ ಬೋರಿನಾಗು ನೀರು ಕಮ್ಮಿ ಆಯಿತು ಮೊದ್ಲು ಮೂರು ಇಂಚ್ ನಾಲ್ಕು ಇಂಚ್ ನೀರು ಹೊಯ್ತಿದ್ವು ಮತ್ತೆ ಎರಡು ಇಂಚಿಗೆ ಬಂದವು ಅಂತ ಎರಡು ಇಂಚಿದು ಬಂದು ಹೊತ್ನಾಗೆ ಹೆಂಗಪ್ಪ ಇದು ಗೌರ್ಮೆಂಟ್ನವ್ರ್ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ತೆಗ್ದು ಎಂಟೇ ತಾಸು ಕೊಟ್ಟಾರೆ ಎಂಟು ತಾಸ್ನಾಗೆ ಎರಡು ಎಕರೆ ತುಂಬ್ಸ್ಬೇಕಾದ್ರ್ ಒದ್ದಾಡಬೇಕಿತ್ತು ಅಂತ ಟೈಮ್ನಾಗೆ ಸೀಡೂ ಪ್ರೊಡಕ್ಷನ್ ಅಂತ ಒಂದು ಬಂತು ಆವಾಗ ಫಸ್ಟ್ ಟೈಮು ಟಮೋಟೊ ಸೀಡ್ ಪ್ರೊಡಕ್ಷನ್ನು ಈ ಸೀಡ್ ಪ್ರೊಡಕ್ಷನ್ಗೆ ಏನು ಬಂತಲ್ಲ ಆ ಟೈಮ್ನ್ಯಾಗೆ ಒಂದು ಅರ್ಧ್ ಎಕ್ರೆದಾಗೆ ಸೀಡ್ ಪ್ರೊಡಕ್ಷನ್ ಅರ್ಧ ಎಕರೆ ಒಂದು ಎಕರೆ ಸೀಡ್ ಪ್ರೊಡಕ್ಷನ್ನು ಇಂತ ಕಾಲ್ದೊಳಗೆ ಕಲ್ಲಂಗಡಿ ಅನ್ನುವಂತದ್ದು ಬಂತು ಅದ್ರ ಒಳ್ಗೆ ಒಂದು ಎರಡು ಎಕರೆ ಸೀಡ್ಸ್ ಪ್ರೊಡಕ್ಷನ್ನು ಒಂದು ತೊಂಬತ್ತು ದಿವ್ಸ್ದಾಗೆ ಇರ್ತಿತ್ತು ಪೀಕಿಗೆ ನಮಗೆ ಭಾಳ ಅನ್ಕೂಲ ಬರ್ತಿತ್ತು ಆ ತೊಂಬತ್ತು ದಿವ್ಸ್ದಾಗೆ ಈ ಸೀಡ್ ಪ್ರೊಡಕ್ಷನ್ ಮುಖಾಂತರ ಅದು ಡ್ರಿಪ್ ಲೈನ್ ಮಾಡಿಕೊಂಡು ಏನು ಅದ್ರ ಮೇಲೆ ಮುಲ್ಚಿಂಗ್ ಮಾಡಿಕೊಂಡು ಅದನ್ನ ನೀರಾವರಿ ಮಾಡಿಕೊಂಡು ಒಳ್ಳೆ ಬೆಳೆಗಳನ್ನ ಬೆಳ್ಕೋತ ಹೋದ್ವಿ ನಾವು ಹಂಗೆ ಈ ಕೊಳವೆ ಬಾವಿ ಬಂದಮೇಲೆ ಭಾಳಷ್ಟು ಅನುಕೂಲವಿತ್ತು ಹೊಳ್ಯಾಕೆ ಹಳ್ಳ ಕೊಳ್ಳಗಳು ಇರ್ತಕ್ಕಂತ ಹಳೆ ಬಾವಿಗಳಿಗೆ ಮತ್ತೆ ಅದೇ ಕೊಳವೆ ಬಾವಿ ಇಂದ ನೀರು ತುಂಬಿಕೊಂಡು ಹೊರ್ಳಿ ಅದನ್ನ ದೊಡ್ಡ ಸ್ಟಾಕ್ ಸ್ಟಾಕ್ಮೆಂಟ್ ಟೈಪ್ ಮಾಡಿಕೊಂಡು ನಮಗೆ ಬೇಕಾದಾಗ ದೊಡ್ಡ ನೀರು ದೊಡ್ದು ಒಂದು ಓಪನ್ ಮೋಟ್ರ್ ತೊಗಂಬಂದು ಓಪನ್ ವೆಲ್ ಮೊಟ್ರ್ ತಂದು ಅದು ಬಾವ್ಯಾಗೆ ಹಾಕಿ ಅದರಿಂದ ದಬಾಯ್ಸ್ ನೀರು ಹರಿಸಿ ಸಾಕಷ್ಟು ಜಮೀನುಗಳನ್ನ ಇಂಪ್ರುಮೆಂಟ್ ಮಾಡ್ಕೊಳಕ್ಕೆ ಒಂದು ಮಾನ ಭಾಳ ಅನುಕೂಲ ಆಯ್ತ್ ಈ ಕೊಳವೆ ಬಾವಿ ಐತಲ್ಲ ಇದ್ರಾಗೆ ಒಂದಿಷ್ಟು ಸಿಹಿ ನೀರು ಇಲ್ದಿದ್ದ ಹೊತ್ನ್ಯಾಗಾ ಹೊಲ ಸಮೃದ್ಧ ಆದವು ಕೆಲ್ವೊಂದು ಉಪ್ಪು ನೀರು ಇದ್ದಲ್ಲಿ ಅದು ಹೊಲ ಬೆಳಿಲಿಲ್ಲ ಬಟ್ ಆದರೂ ಸ್ವಲ್ಪ ಸೌಳು ಸೌಳು ನೀರು ಬೀಳ್ತಕ್ಕಂತ ಚಾನ್ಸ್ ಇರ್ತಾವೆ ಅಂತ ಸೌಳು ನೀರು ಬಿತ್ತು ಅಂದ್ರೆ ಉಪಯೋಗ ಆಗೋದಿಲ್ಲ ಸಿಹಿ ನೀರು ಬಿದ್ದಿದ್ದು ಹೊಲ ಎಲ್ಲ ಚೆನ್ನಾಗಿ ಬಂದವು ಏನು ಸಾಕಷ್ಟು ನೀರಾವರಿ ಆದವು ಸಮೃದ್ಧಿ ಆಯ್ತು ಜಗತ್ತು ಈಗ ಆವಾಗ ಭಾಳ ಕಷ್ಟ ಇತ್ತು ಬಾವಿಯಾಗಿಂದ ನೀರು ತರ್ಬೇಕಾದ್ರೆ ಭಾಳ ಭಾಳ ಕಷ್ಟ ಇತ್ತು ಯಾವಾಗ ಇವು ಕೊಳವೆ ಬಾವಿ ಕಂಡು ಹಿಡಿದ್ರು ಅದು ಭಾಳ ಚಲೋ ಆಯ್ತು ಇದನ್ನು ನೋಡಿ ನಮ್ಮ ಸ್ನೇಹಿತ ಒಬ್ಬ ಒಂದು ಬೋರ್ವೆಲ್ ಗಾಡಿನ ತೊಗೊಂಬಂದ ತಗೊಂಬಂದು ಎಲ್ಲ ಕಡೆ ಹಳ್ಳಿ ಹಳ್ಳಿಗೆ ಹಳ್ಳಿ ಹಳ್ಳಿಗೆ ಸರ್ಕಾರ್ದ ವತಿಯಿಂದ ಬೋರ್ ಹಾಕಿಸಿ ಪ್ರತಿ ಊರಿಗೂ ವಾಟರ್ ಸಪ್ಲೆ ಕೊಡೋದು ಮಾಡೊದು ಏನು ಪಂಚಾಯ್ತಿ ವತಿಯಿಂದ ಈ ಥರ ಎಲ್ಲ ಮಾಡಿದ್ರು ಆಮೇಲೆ ಗಂಗಾ ಕಲ್ಯಾಣ ಯೋಜನೆ ಬಂತು ಅದು ಒಂದು ಯೋಜನೇನು ಉಪ್ಯೋಗ ಮಾಡಿಕೊಂಡು ಸಾಕಷ್ಟು ರೀತಿಯಲ್ಲಿ ನೀರಾವರಿ ಉಪಯೋಗ ಜನ್ರಿಗೆ ಆಕ್ಕಂತ ಹೋದವು ಬೋರ್ವೆಲ್ ಕೊರ್ಕೋಂತ ಹೋದ ಹೊತ್ತಿನಾಗ ಏನು ಮುಗ್ಸಿನ ಬಂದು ಕೊರಿಬೇಕಾದ್ರೆ ಭಯಂಕರ ಸೌಂಡ್ ಮಾಡತ್ತೆ ಆಗ ಐವತ್ತು ಫೀಟು ಮೊದಲೆ ಲ್ಲ ಐವತ್ತು ಅರವತ್ತು ಫೀಟಿಗೆ ನೀರು ಸಿಕ್ತು ಈಗ ಎಲ್ಲ ಭೂಮಿ ಒಳಗೆ ಯುಟ್ಲೈಸೇಷನ್ ಮೂ ನೀರು ಉಪ್ಯೋಗ ಮಾಡಿ ಮಾಡಿ ಅದ್ರದ್ದು ಎವಾಪರೇಶನ್ ಆಗಿ ಆಗಿ ಭೂಮಿ ಒಳಗೆ ಈಗ ಐನೂರು ಆರುನೂರು ಫೀಟಿಗೆ ನೀರು ಬಿಡಕತ್ತಾವೆ ಇನ್ನು ಕೆಲ್ವೊಂದು ಕಡೆ ಅಂತು ಸಾವಿರಾರು ಫೀಟ್ಗಟ್ಟಲೆ ಕೊಳವೆ ಬಾವಿ ತೆಗಿತಾರಂತ ಪರಿಸ್ಥಿತಿ ಬಂದೇ ಬಿಟೈತೆ ಅದಕ್ಕೆ ಈ ಕೊಳವೆ ಬಾವಿಗಳಿಗೆ ಮರುಪೂರ್ಣಾಗಿ ಮತ್ತೊಂದು ಹೊಸ ವ್ಯವಸ್ಥೆ ಮನುಷ್ಯ ಕಂಡು ಹಿಡಕೊಂಡ ಕೊಳವೆ ಬಾವಿ ಸುತ್ತಲೂ ಹತ್ತು ಅಡಿ ಒಂದು ಡ್ರಂಚ್ ಹೊಡೆದು ಕೆಳಗೆ ಹತ್ತು ಅಡಿ ರೌಂಡು ಸ್ಕ್ವಾರ್ ಸ್ಕ್ವಾರ್ ಹತ್ತು ಅಡಿಗೆ ಡ್ರಂಚ್ ಹೊಡೆದು ಅದರಲ್ಲಿ ಕಲ್ಲುಗಳನ್ನ ತುಂಬಿಕೊಂಡು ಮರಳನ್ನು ತುಂಬಿಕೊಂಡು ಮಳೆಯ ನೀರಿನ ಒಂದು ಸೋರ್ಸ್ ಹೊಲ್ದಾ್ಗೆ ಯಾ ಕಡೆ ಹರಿತೈತೆ ಅದನ್ನು ತೊಗಂಬಂದು ಒಂದು ಸಣ್ಣ ಟೈಪ್ ಮಾಡಿ ಇದಕ್ಕೆ ಕೊಟ್ಟು ಕೊಳವೆ ಬಾವಿನ ತುಂಬಿಸೊ ಒಂದು ಪ್ರಯತ್ನ ಆದ ನಂತರ ಮತ್ತೆ ಬೋರ್ವೆಲ್ಗಳು ಎಲ್ಲವು ನೀರು ರಿಚಾರ್ಜ್ ಆಗತಾವೆ ಹೀಗಾಗಿ ಕೊಳವೆ ಬಾವಿಗಳ ಅನುಕೂಲ್ದಿಂದ ಈಗ ರಿಚಾರ್ಜ್ ಆಗ್ತಕ್ಕಂತ ನೀರನ್ನು ಅತ್ಯಂತ ಸಮಂಜಸವಾಗಿ ಹ್ಯಾಂಗೆ ಉಪಯೋಗ ಮಾಡ್ಕೊಬೇಕು ಅನ್ನೋದು ನಮ್ಮ ಜನರಿಗೆ ಸ್ವಲ್ಪ ತಿಳುವಳಿಕೆ ಬಂದೈತೆ ಭಾಳಷ್ಟು ಅನುಕೂಲ ಆಗೈತೆ ಈ ಕೊಳವೆ ಬಾವಿಯಿಂದ ಇಷ್ಟು ಅಂತ ಹೇಳೊಂಗಿಲ್ಲ ಸಾಕಷ್ಟು ಅನುಕೂಲ ಆಗೈತೆ ಕುಡಿಯಕೆ ಬಂತು ನೀರಾವರಿಗೆ ಬಂತು ಬೆಳೆ ಬೆಳ್ಯಾಕೆ ಬಂತು ಈ ಕೊಳವೆ ಬಾವಿಗಳಿಗಿಂತ ಮುಂಚೆ ಕಷ್ಟ ಪಡ್ಬೇಕಾಕಿತ್ತು ಭಾಳ ಈಗ ಅಂತ ಕಷ್ಟ ಪಡುವಂತ ಸನ್ನಿವೇಶಗಳು ಏನಿಲ್ಲ ಈಗ ಈಗ ತುಂಬ ಸರಳ ಆಗ್ಬಿಟೈತೆ ಎಲ್ಲ ಕೊಳವೆ ಬಾವಿಗಳು ಬಂದು ಅದ್ರ ಜೊತಿಗೆ ಡ್ರಿಪ್ಪೂ ಸ್ಪ್ರಿಂಕ್ಲರ್ಸು ಇಂಥವೆಲ್ಲ ಬಂದು ರೈತಗೆ ಭಾಳಷ್ಟು ಅನುಕೂಲ ಆಗೈತೆ ಇಷ್ಟು ಹೇಳ್ಬೋದು ಅಷ್ಟೆ